ಹಲೋ

ಗೈಡಾ ನಾವು ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಬರ್ತಾ ಇದ್ವಿ ಒಂದು ಹತ್ತು ಜನ ಪ್ಲೇಸಸ್ ಯಾವ್ದು ಇದೆ ಟೂರಿಗೆ ನೋಡೊ ಅಷ್ಟ್ ಚಿತ್ರದುರ್ಗದಲ್ಲಿ ನೀವು ಚೆನ್ನಾಗಿ ತೋರಿಸ್ತೀರ ಅಂತ ಹೇಳಿದ್ರು ಹಂಗಾಗಿ ನಂಬರ್ ತಗೊಂಡು ಕಾಲ್ ಮಾಡಿದ್ವಿ

ಹಾಂ ಓಕೆ

ಒಂದು ಐದು ಆರು ದಿವ್ಸ ನೋಡುವಂತ ಪ್ಲೇಸಸ್ ಇದೆಯಾ ಎಲ್ಲ ಐದು ಆರು ದಿವ್ಸ ನೋಡುವಂತ ಪ್ಲೇಸಸ್ ಇದೆ ಅಲ್ಲ ಚಿತ್ರದುರ್ಗದಲ್ಲಿ ಹಾಂ ಎಲ್ಲಿ ಉಳ್ಕೊಬೋದು ಓಟಲ್ಲು ಆ ಥರ ಹೋಮ್ ಸ್ಟೇ ಆ ಥರ ಯಾವುದಾರು ಸಿಗುತ್ತಾ ಹಾಂ ಓಕೆ ಊಟ ತಿಂಡಿ ಎಲ್ಲ ಹೆಂಗೇ ಅಲ್ಲೆ ವೇಕಲ್ ಸಿಗುತ್ತಾ ಓಡಾಡೋಕೆ ಎಲ್ಲ ಪ್ಲೇಸ್ ನೋಡೋಕೆ ಹತ್ತು ಜನ ಇದ್ದೀವಿ

ಅದೆ ವಾಣಿ ವಿಲಾಸ ಸಾಗರ ಅಂತೆಲ್ಲ ಇದೆಯಲ್ಲಾ ಸರ ಏನಾದ್ರು ಫಾಲ್ಸು ವಾಟರ್ ಫಾಲ್ಸ್ ಏನಾದರು ಇದ್ದಾವಾ ಎಂಜಾಯ್ ಮಾಡೋದಕ್ಕೆ ಮ್ಯೂಝಿಯಮ್ಮು ಆ ಥರ ಯಾವುದಾದ್ರು ನೋಡೋ ಅಂಥದ್ದು ಹೌದಾ ಹಾಂ ಇದೆಯಾ ಸರಿ ಸರಿ ಒಂದು ಐದು ಆರು ಜನ ಬರ್ತೀವಿ ನಾಳೆ ಮತ್ತೆ ನಿಮಗೇ ಫೋನ್ ಮಾಡ್ತೀವಿ ಅಲ್ಲಿ ಇರೋ ಅಂಥ ಪ್ಲೇಸಸ್ಸ್ ಗಾಡಿ ವೇಕಲ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಡ್ತೀರ ನೀವು ಹಾಂ ಹೌದಾ ಸಿಟಿ ಬಸ್ ಎಲ್ಲ ಇದ್ದಾವಾ

ಮಳೆಗಾಲ ಮಳೆ ಏನಾದ್ರು ಜಾಸ್ತಿ ಇದೆಯಾ ಐದು ಆರು ಜನ ಬರ್ತಾ ಇದ್ದೀವಿ ಐದು ದಿವ್ಸ ಇರ್ತೀವಿ ಹಾಂ ಸರಿ ಬೆಂಗಳೂರಿಂದ ಇವತ್ತು ಹೊರಡ್ತಿವಿ ನಾಳೆ ಅಂದಂಗೆ ಬರ್ತೀವಿ ನ ನಿಮಿಗೆ ಕಾಲ್ ಮಾಡ್ತಿನಿ ಆದರೆ ಓಕೆ ತ್ಯಾಂಕ್ಸ್